ಹದಿನೈದು ಆಗಸ್ಟ್ ಸಾವಿರದ ಒಂಬೈನೂರ ನಲವತ್ತ ಏಳು ಹದಿನಾಲಕ್ಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ ಎರಡು ಹತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತು ಹದಿನೇಳು ಫೆಬ್ರವರಿ ಸಾವಿರದ ಒಂಬೈನೂರ ನಲವತ್ತ ಮೂರು ಎಂಟು ಸೆಪ್ಟೆಂಬರ್ ಸಾವಿರದ ಎಂಟು ನೂರ ಎಂಬತ್ತ ನಾಲ್ಕು